ನಮ್ಮ ದೇಶದಲ್ಲಿ ಇವಾಗೆಲ್ಲ ಯುವಕರುಗಳು ಜಾಸ್ತಿ ನಿರುದ್ಯೋಗಿಯ ಸಮಸ್ಯೆಯಿಂದ ಯಾಕೆ ಬಳಲ್ತಿದಾರೆ ಅಂದರೆ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಪಾಪ್ಯುಲೇಶನ್ನಿರೋದರಿಂದ ಇವಾಗ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಜನ ಸಂಖ್ಯೆ ಇದೆ ಇವಾಗ ಒಂದು ಇಂಜಿನಿಯರಿಂಗು ಮತ್ತು ಡಾಕ್ಟರು ಇಲ್ಲ ಎಮ್ ಬಿ ಎ ಇಲ್ಲ ಡಿಗ್ರಿ ಈ ಥರಗಳ್ನೆಲ್ಲ ತುಂಬ ಜಾಸ್ತಿ ಸಂಖ್ಯೆನಲ್ಲಿ ಯುವಕರು ಓದ್ತಾರೆ ಆದರೆ ಅಷ್ಟೇ ಅ ಅ ಇವಾಗ ಜಾಸ್ತಿ ಸಂಖ್ಯೆದಲ್ ಓದಿ ಜಾಸ್ತಿ ಸಂಖ್ಯೆದಲ್ ಪಾಸಾದೋರಿಗೆ ಅಷ್ಟೇ ಜಾಬ್ಗಳ್ ಸಿ ಇರಲ್ಲ ಅಲ್ಲಿ ತುಂಬ ಕಡಿಮೆ ಜಾಬ್ ಆಪ್ಷನ್ನಿರೋದರಿಂದ ತುಂಬ ನಿರುದ್ಯೋಗಿ ಕೆಲಸಗಳಿಗೇ ಅದು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ ಇವಾಗ ನಮ್ಮ ದೇಶದಲ್ಲಿ ಸುಮಾರು ನೂರು ನಲ್ವತ್ತು ಕೋಟಿ ಪಾಪ್ಯುಲೇಷನ್ನಿದೆ ಇವಾಗ ಎಲ್ಲಾರಿಗು ಕೆಲಸ ಕೊಡಿಸಕ್ಕಾಗಲ್ಲ ಮತ್ತು ಇವಾಗ ಹತ್ತು ಪೋಸ್ಟು ಡಾಕ್ಟ್ರು ಇದ್ದರೆ ಅದಕ್ಕೆ ಒಂದು ಅರವತ್ತು ಜನ ಅಪ್ಲೈ ಮಾಡಿರ್ತಾರೆ ಅರವತ್ತು ಜನ ಓದ್ತಿರ್ತಾರೆ ಅದರಲ್ಲಿ ಹತ್ತು ಜನಕ್ಕೆ ಮಾತ್ರ ಕೆಲಸ ಸಿಗುತ್ತೆ ಒಂದು ಹಾಸ್ಪೆಟ್ಲಲ್ಲಿ ಇನ್ನು ಐವತ್ತು ಜನಕ್ಕೆ ಆ ಕೆಲಸ ಸಿಗಲ್ಲ ಈ ರೀತಿ ತೊಂದರೆಗಳು ತುಂಬ ಆಗ್ತಿದೆ ಮತ್ತು ಇವಾಗ ಸಿಕ್ಕ ಕಂಪ್ನಿಗಳಲ್ಲಿ ಕೆ ಇವಾಗ ಓದಿ ಕೆಲಸ ಸಿಕ್ಕೋರಿಗೆ ಕಂಪ್ನಿಲಿ ಕೆಲಸ ಮಾಡ್ತಾರೆ ಇನ್ನು ಮಿಕ್ದೋರಿಗೆ ಇನ್ನೇನು ಬೇರೆ ಆಪ್ಷನ್ ಇರಲ್ಲ ನಮ್ಮ ದೇಶದಲ್ಲಿ ಬರೀ ಇವಾಗ ನಾವು ಯಾವ ರೀತಿ ಓದಿರ್ತಿವೋ ನಾವು ಅದ್ರ ಮೇಲೆ ಹೋಗಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಾರೆ ಯಾವುದೇ ರೀತಿ ಬೇರೆ ಬಿಸ್ನೆಸ್ಸು ಈ ರೀತಿ ಮಾಡೋ ಬಂಡವಾಳ ಹೂಡಲು ಈ ರೀತಿ ಪ್ಲ್ಯಾನಿಂಗಿರೋದಿಲ್ಲ ನಮ್ಮ ದೇಶದಲ್ಲಿ ಅದಕ್ಕೆ ತುಂಬ ಜನ ನಿರುದ್ಯೋಗಿಯಾಗಿ ಇದಾರೆ ಅಂತ ಹೇಳ್ತಿನಿ ಮತ್ತು ಅಗ್ರಿಕಲ್ಚರು ಈ ರೀತಿ ಜನಗಳ್ಗೆ ಆಸಕ್ತಿ ಇರಲ್ಲ ಯಾಕೆಂದರೆ ಅಲ್ಲೆಲ್ಲ ಅದೆಲ್ಲ ಅವ್ರಿಗೆ ತಿಳಿದಿರಲ್ಲ ಬರೀ ಓದು ಓದು ಅಂತ ಕಳ್ಸಿಬಿಟ್ಟಿರ್ತಾರೆ ಈ ರೀತಿಗಳೆಲ್ಲ ಕಳಿಸ್ದಾಗ ಜನಗಳಿಗ್ ಯುವಕರುಗಳ್ಗು ಅವರಿಗೆ ಬರೀ ಓದ್ಬಿಟ್ಟು ನಾವು ಕೆಲ್ಸಕ್ಕೆ ಮಾತ್ರ ಹೋದ್ರೆ ಸಾಕು ನಾವು ಯಾವುದೇ ರೀತಿ ಹೊಸದಾಗಿ ಕ್ರಿಯೇಟಿವಿಟಿ ಮಾಡೋದು ಈ ರೀತಿಗಳು ಮೇಲೆ ಅವ್ರ ಗಮ್ನವಹಿಸಲ್ಲ ಇವೆಲ್ಲ ಕಾರಣಗಳು ನಮ್ಮ ದೇಶದಲ್ಲಿ ನಿರುದ್ಯೋಗಿ ಕೆಲಸಕ್ಕೆ ಒಂದು ಸಮಸ್ಯೆಯನ್ನು ಆಗಿದೆ ಇದನ್ನು ನಾವೆಲ್ಲ ಹೇಗೆ ನಿಭಾಯಿಸ್ಬೋದು ಅಂದರೆ ಇವಾಗ ನಾವು ಆದಷ್ಟು ನಮ್ಮ ಸರ್ಕಾರದವರು ಬೇರೆ ದೇಶದಿಂದ ಕಂಪ್ನಿಗಳ್ ಬಂದಿಲ್ಲಿ ಹೂಡಕ್ಕೆ ಅವಕಾಶ ಕೊಡಬೇಕು ಆವಾಗ ಏನಾಗುತ್ತೆ ಅಂದರೆ ಅವರು ಬಂದಿಲ್ಲಿ ಕಂಪ್ನಿಗಳು ಇಲ್ಲಿ ಹೂಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನ ಅದು ನಮ್ಮ ದೇಶದೋರಿಗೆ ಕೆಲಸ ಸಿಗುತ್ತೆ ಮತ್ತು ನಮ್ಮ ದೇಶಕ್ಕೆ ಆರ್ಥಿಕಕ್ಕೆ ತುಂಬ ಹೆಲ್ಪಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ